ಭಾರತದಲ್ಲಿ ಅತಿ ಹೆಚ್ಚು ಭಾಳ ಸ ಚೆನ್ನಾಗಿರುವಂಥ ಸಿನಿಮಾ ಮತ್ತು ಸಂಗೀತ ಅಂದರೆ ಅದು ಕನ್ನಡ ಸಿನಿಮಾದಲ್ಲಿ ಮಾತ್ರ ಕನ್ನಡ ಸಿನಿಮಾದಲ್ಲಿ ಸಂಗೀತವೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಅದರಲ್ಲೂ ಕೂಡ ನಮ್ಗೆ ನೆಚ್ಚಿನ ನಟ ಅಂತ ಅಂದರೆ ಡಾಕ್ಟರ್ ರಾಜ್ಕುಮಾರ್ ಅವರು ಡಾಕ್ಟರ್ ರಾಜ್ಕುಮಾರ್ ನಟಿಸಿರುವಂತಹ ಅನೇಕ ಚಿತ್ರಗಳು ಬಂಗಾರದ ಮನುಷ್ಯ ಬಂಗಾರದ ಪಂಜರ ಒಲವು ಗೆಲವು ಇನ್ನು ಅನೇಕ ಸಿನಿಮಾಗಳು ಅತೀ ಸುಂದರವಾಗಿ ನಟಿಸಿದ್ದಾರೆ ನಟಿಸೋದಷ್ಟೇ ಅಲ್ಲ ಅವರು ಕೂ ಸ್ವತಃ ಹಾಡನ್ನು ಹಾಡಿದ್ದಾರೆ ಅವ್ರು ಹಾಡು ಕುಡ ಕೂಡ ತುಂಬ ಚೆನ್ನಾಗಿರುತ್ತೆ ಅವರು ಪದಗಳು ಅಷ್ಟು ಬಳಕೆಯಲ್ಲಿರುತ್ತೆ ಅಷ್ಟು ಸ್ಪಷ್ಟವಾದ ಧ್ವನಿಯಲ್ಲಿ ಅವ್ರು ಹಾಡ್ತಾರೆ ಹಾಗಾಗಿ ಅವರ ಹಾಡು ಮತ್ತು ಅವರು ನಟಿಸಿರುವಂತಹ ಸಿನಿಮಾಗಳು ನಮಗೆ ಬಹಳ ಇಷ್ಟವಾಗಿರುತ್ತೆ